ಹಾಂ ಅಲೋ ಯಾರು ಹಾಂ ಮೇಡಮ್ ನೀವು ಹಾಂ ಹೌದು ಪವಿತ್ರ ಹಾಂ ಹಾಂ ಯಾವಾಗ ಪೂಜೆ ಯಾವ್ಯಾವ ಹಣ್ ಬೇಕಿತ್ತು ಶುಕ್ರವಾರ ಏನು ಪೂಜೆ ಮೇಡಮ್ ಸತ್ಯನಾರಾಯಣ್ ಪೂಜೆ ಸರಿ ನಮ್ಮಲ್ಲಿ ಎಲ್ಲ ರೀತಿಯ ಹಣ್ಗಳು ಸಿಗುತ್ತೆ ನಿಮಗೆ ಯಾವ್ಯಾವ್ದು ಬೇಕು ಎಷ್ಟೆಷ್ಟು ಬೇಕು ಅಂತ್ಹೇಳಿ ಮೇಡಮ್ ಇನ್ನು ಹಣ್ ಯಾವುದು ಅಂತಾ ಹೇಳಿಲ್ಲ ಆಗ್ಲೇ ರೈಟ್ ಕಮ್ಮಿ ಕೇಳ್ತೀರಲ್ಲ ಮೇಡಮ್ ಹಣ್ ಕೇಳಿ ಎಷ್ಟು ಬೇಕು ಪದಾರ್ಥ ನೋಡಿ ನಾವು ಹೇಳ್ತೀವಿ ಎರಡು ಕೆಜಿ ಸೇಬು ಆಮೇಲೆ ಮೇಡಮ್ ಎರಡು ಕೆಜಿ ದಾಳಿಂಬೆ ಮೊಸಂಬಿ ಸರಿ ಮೇಡಮ್ ಹಾಂ ಸಿಗುತ್ತೆ ಕಿತ್ಳೆ ಹಣ್ಣು ಸರಿ ಮೇಡಮ್ ಸಿಗುತ್ತೆ ಸೀಬೆ ಹಣ್ಣು ಸಿಗುತ್ತೆ ಎಲ್ಲ ಹಣ್ಗಳು ಸಿಗುತ್ತೆ ಆಮೇಲೆ ಬಾಳೆಹಣ್ಣು ಸಿಗುತ್ತೆ ಮೇಡಮ್ ಸಿಗುತ್ತೆ ಮಾವ್ನಣ್ಣು ಮಾವ್ನಣ್ಣು ಸಿಗುತ್ತೆ ಸಿಗ್ಲಿಲ್ಲಾಂದ್ರೂ ನಮ್ಮ ಕಸ್ಟಮರ್ ಏನು ಕೇಳ್ತಾರೆ ಅದನ್ನು ಬೇರೆ ಕಡೆಯಿಂದಲೂ ಫ್ರೆಶ್ಶಾಗಿ ನಾವು ತರಿಸ್ಕೊಡ್ತೀವಿ ಹಾಂ ಹಾಂ ಹಾಂ ನಮ್ಮನ್ನೆಲ್ಲಾ ಎಲ್ಲ ಅದೇ ಥರ ಹಣ್ಗಳು ಮಕ್ಕಳು ಚಿಕ್ಕ ಮಕ್ಳ ಸಮೇತ ದೊಡ್ಡವ್ರ ತನಕ ವಯಸ್ಸಾದೋರು ಶುಗರ್ನೋರು ಎಲ್ಲ ತಿನ್ನಬೇಕು ಹಳ್ಳಿಲಿ ಗೊಬ್ರ ಹಾಕಿ ಬೆಳೀತಾರಲ್ಲ ಒರ್ಜಿನಲ್ಲು ಆ ಥರದ್ದೇ ಕಸ್ಟಮರ್ಗೆ ಕೊಡೋದು ಹಾಗಾಗಿ ನಮಗೆ ಪೋನ್ ಮಾಡಿ ಹಾಂ ಹಾಂ ಹಾಂ ಸರಿ ಸರಿ ಹಣ್ಗಳ್ ಎಲ್ಲ ಒಂದೊಂದು ರೈಟ್ ವೆರೈಟಿ ಆಗಿರುತ್ತೆ ನಾನು ಬಿಲ್ ಹಾಕಿ ವಾಟ್ಸಪ್ ಮಾಡ್ತೀನಿ ಮೇಡಮ್ ಅದು ನಿಮಗೆ ಓಕೆ ಆದರೆ ನೀವು ಓಕೆ ಮಾಡಿ ನಾವು ಡೋರ್ ಡೆಲ್ವರಿ ಬೇಕಾದರೆ ಡೋರ್ ಡೆಲ್ವರಿ ಮಾಡ್ತೀವಿ ಇಲ್ಲ ಬಂದು ತಗೋತೀರ ಏನು ಮಾಡ್ತೀರಿ ನೀವು ಹೇಗೆ ನಿಮಗೆ ಕಳಿಸ್ಕೊಡ್ಬೇಕ್ ಅದು ಚಾರ್ಜ್ ಆಗುತ್ತೆ ಮೇಡಮ್ ಹಾಂ ಸರಿ ಸರಿ ನಿಮಗೆ ಶುಕ್ರವಾರ ಶುಕ್ರವಾರ ಅಂದರೆ ನಾವು ಗುರುವಾರ ಸಂಜೆಯೇ ನಿಮಗೆ ಮನೆ ಹತ್ರ ಕಳಿಸ್ತೀವಿ ಹಾಂ ಓಕೆ ಮೇಡಮ್ ಓಕೆ ಮತ್ತು ಬೇರೆ ಥರ ಇನ್ನೇನಾದರೂ ಹಣ್ ಬೇಕಾ ನಿಮ್ಮ ಅಕ್ಕಪಕ್ದೋರ್ಗು ಹೇಳಿ ನಮ್ಮಲ್ಲಿ ಇದೇ ಸಿಗುತ್ತೆ ಅಂತ್ಹೇಳಿ ನಾವು ಕಳಿಸ್ತೀವಿ ನೋಡಿ ಫಸ್ಟ್ ನಿಮ್ಗೆ ಹಣ್ ಕಳಿಸ್ತೀವಿ ನೀವು ನೋಡಿ ಹಣ್ ಯೂಸ್ ಮಾಡಿ ಯೂಸ್ ಮಾಡಿದಮೇಲೆ ಸರಿ ಸರಿ ಇಲ್ಲಿ ಕೇಳಿ ನಾನು ಪೂಜೆಗೆ ಯೂಸ್ ಮಾಡಿ ಆಮೇಲೆ ತಿಂತೀರಲ್ಲವಾ ನೀವು ಹಾಂ ತಿಂದಾಗ ನಮ್ದು ಹಣ್ಗಳ್ ನೊಡ್ತೀರಲ್ಲವಾ ನೀವು ಅವಾಗ ಬೇರೆ ಅಕ್ಕಪಕ್ಕದ್ದು ಹೇಳಿ ಅಂತ ನಮ್ಮ ಅಂಗಡಿ ಬಗ್ಗೆ ಈ ಥರ ಅವ್ರೆ ಈ ಥರ ಅಂತ ತಗೋಳಿ ಕಮ್ಮಿ ರೇಟ್ಗೆ ಹಾಕ್ಕೊಡ್ತಾರೆ ಅಂತ ಅದು ಸ್ವಲ್ಪ ಹೇಳಿ ಪ್ರಚಾರ ಮಾಡಿ ನಮ್ಮ ಅಂಗಡಿ ಬಗ್ಗೆ ಹಾಂ ಸರಿ ಸರಿ ಹಾಂ ಸರಿ ಮೇಡಮ್ ನೀವು ಯಾವಾಗ ಶುಕ್ ಗುರುವಾರ ನಾವೇ ತಲುಪಿಸ್ಲಾ ನಿಮಗೆ ಹಾಂ ಸರಿ ಮೇಡಮ್ ಆಯಿತು ಇನ್ನೇನು ಇನ್ನೇನು ಬೇಕಿತ್ತು ಮೇಡಮ್ ಹಾಂ ಸರಿ ಸರಿ ಅದು ಸಮ್ಮರ್ ಹಾಲಿಡೇಸಲ್ಲಿ ಹಾಕ್ತೀವಿ ಸರಿ ಮೇಡಮ್ ಓಕೆ ಇವೆಲ್ಲ ಕಳಿಸ್ಕೊಡ್ತೀವಿ